ಹಲೋ ಹಲೋ ಡಾಕ್ಟರ್ ನಾನು ತೃಪ್ತಿ ಅಂತ ತಲೆನೋವು ಅಂತ ನಿಮ್ಮ ಹತ್ರ ಬಂದಿದ್ದೆ ಎರಡ್ಮೂರು ದಿನದಿಂದ ತಲೆನೋವಿದೆ ಕಮ್ಮಿನೇ ಆಗ್ತಾ ಇಲ್ಲ ಡಾಕ್ಟರ್ ತೊಗೊಂಡೆ ಡಾಕ್ಟರ್ ಟ್ಯಾಬ್ಲೆಟ್ಸ್ ಎಲ್ಲ ಕರೆಕ್ಟಾಗೇ ತೊಗೊಂಡಿದ್ದೀನಿ ಕಮ್ಮಿ ಆಗ್ತಾ ಇಲ್ಲ ಡಾಕ್ಟರ್ ತಲೆನೋವು ಮತ್ತು ಜ್ವರಾನೂ ಇದೆ ಇಲ್ಲ ಡಾಕ್ಟರ್ ಹಾಂ ಹಾಂ ಸಪ್ಪೆ ಊಟನೇ ಮಾಡ್ತಿರೋದು ಡಾಕ್ಟರ್ ಮತ್ತೆ ಯಾವಾಗ ವಿಸಿಟ್ ಕೊಡಬೇಕು ಡಾಕ್ಟರ್ ಹಾಸ್ಪಿಟಲ್ಲಿಗೆ ಇವತ್ತು ಸಂಜೆ ಅವೈಲೇಬಲ್ ಇರ್ತೀರಾ ಡಾಕ್ಟರ್ ಇವತ್ತು ಸಂಜೆ ಬರ್ಬೋದಾ ಹಾಂ ಆಯ್ತು ಹಾಂ ಹಾಂ ಆಯ್ತು ಸರಿ ಡಾಕ್ಟರ್ ಇನ್ನೊಂದು ಎರಡು ದಿನ ನೋಡಿ ನಿಮಗೆ ಇನ್ಫಾರ್ಮ್ ಮಾಡ್ತೀವಿ ಡಾಕ್ಟರ್ ಹಾಂ ಸರಿ ಡಾಕ್ಟರ್ ಆಯಿತು

ಅ ಸರಿ ಡಾಕ್ಟರ್ ಹಾಂ ಆಯಿತು ಡಾಕ್ಟರ್ ಸರಿ ಹಾಂ ಸರಿ ಡಾಕ್ಟರ್ ನಿಮಗೆ ಇನ್ಫಾರ್ಮ್ ಮಾಡ್ತಾ ಇರ್ತೀವಿ ಡಾಕ್ಟರ್